ನಮ್ಮ ಕರ್ನಾಟಕದಲ್ಲಿ ಸಾಂಸ್ಕೃತವಾ ಸಾಂಸ್ಕೃತಿಕವಾಗಿ ಮಾಡುವಂಥ ಹಬ್ಬಗಳು ಹಲವಾರುಗಳಿದ್ದಾವೆ ಅದರಲ್ಲಿ ನಮಗೆ ತುಂಬ ಇಷ್ಟವಾದಂತಹ ಹಬ್ಬ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ದೀಪಾವಳಿ ಹಬ್ಬ ಯುಗಾದಿ ಹಬ್ಬ ಗಣೇಶ ಹಬ್ಬ ಅದಕ್ಕೆ ತಕ್ಕಂತೆ ಎಲ್ಲ ಹಾಡುಗಳು ಅದ್ಭುತವಾಗಿರುತ್ತೆ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಅಂತಹ ಹಾಡು ಅರ್ಥಪೂರ್ಣವಾಗಿರುತ್ತೆ ಲಕ್ಷ್ಮೀ ಬಾರಮ್ಮಾ ಭಾಗ್ಯಲಕ್ಷ್ಮಿ ಬಾರಮ್ಮ ಈ ಹಾಡು ಅಷ್ಟೇ ಕೇಳೋದಕ್ಕೆ ತುಂಬನೇ ಹಿತವಾಗಿರುತ್ತೆ ಆಮೇಲೆ ಗಣೇಶನದ್ದಂತು ಕೇಳೊದೇ ಬೇಡ ಅವತ್ತಿಂದಲೂ ತುಂಬನೇ ಚೆನ್ನಾಗಿರುವಂತಹ ಹಾಡುಗಳಲ್ಲಿ ಗಣೇಶನ ಎಲ್ಲದ್ರಲ್ಲಿ ಎಲ್ಲ ಪೂಜೆಗೆ ಫಸ್ಟ್ ಮೀಸ್ಲು ಇಡುವಂಥದ್ದು ಗಣೇಶ ದೇವರಿಗೆ ಆ ಗಣೇಶ ದೇವರಿಗೆ ಹಾಡುವಂತಹ ಹಾಡು ತುಂಬನೇ ಚೆನ್ನಾಗಿರುತ್ತೆ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ಈ ರೀತಿಯಾದಂಥ ಹಲವಾರು ಹಾಡುಗಳಿದ್ದಾವೆ ನಮ್ಮ ನೆಚ್ಚಿನ ಹಾಡುಗಳು ತುಂಬ ಸ್ ತುಂಬ ತುಂಬ ಇದಾವೆ ಈಗ ಈ ಮೂರು ಅಂತ ಹೇಳಿ ಹೇಳ್ತಾಯಿದ್ದೀನಿ